ಹಲೋ ಸರ್ ನಮಸ್ತೆ ಸ್ವಿಗ್ಗಿ ಮಾರ್ಟ್ ಅಲ್ವಾ ಹಾಂ ಸರ್ ನನ್ನ ಹೆಸರು ಮೂಕಾಂಬಿಕಾ ಅಂತ ನಾನು ಕುಂದಾಪುರದಿಂದ ಮಾತಾಡ್ತಾ ಇದ್ದೀನಿ ನಿನ್ನೆ ನಾನು ಮನೆಗೆ ಬೇ ಬೇಕಾದಂತಹ ಕೆಲವು ಪದಾರ್ಥಗಳನ್ನ ಆನ್ಲೈನ್ ಪೋರ್ಟಲ್ ಮುಖಾಂತರ ನಿಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದೆ ಸರ್ ಹಾಂ ಹೌದು ನೆನ್ನೆ ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಆರ್ಡರ್ ಮಾಡಿದ್ದೆ ನಾಳೆ ಡೆಲಿವರಿ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಕೂಡ ಬಂದಿತ್ತು ಹಾಂ ಏನು ಅಂತ ಹೇಳಿದರೆ ನನಗೆ ಅದರಲ್ಲಿ ಒಂದು ಐದು ಪ್ರಾಡಕ್ಟ್ಸ್ಗಳನ್ನ ಕ್ಯಾನ್ಸಲ್ ಮಾಡಬೇಕಿತ್ತು ನಾನೊಂದಿಪ್ಪತ್ತು ಪದಾರ್ಥಗಳನ್ನು ಆರ್ಡರ್ ಮಾಡಿದ್ದೆ ಅದರಲ್ಲಿ ಒಂದೈದು ಪದಾರ್ಥ ನಾನು ಕ್ಯಾನ್ಸಲ್ ಮಾಡಬೇಕಿತ್ತು ಹಾಗಾಗಿ ಫೋನ್ ಮಾಡಿದೆ ಸರ್ ಹಾಂ ನಾನು ಯಾವ್ದ್ಯಾವ್ದೆಲ್ಲ ಬೇಡ ಅಂತ ಹೇಳಿ ಒಂದು ಹೇಳ್ಬಿಡೋದಾ ಸರ್ ಓಕೆ ಸರ್ ಸೆನ್ಸೋಡೈನ್ ಟೂತ್ಪೇಸ್ಟ್ ಬೇಡ ಹಾಗೆ ಏರಿಯಲ್ ಟಾಪ್ ಲೋಡ್ ಡಿಟರ್ಜೆಂಟ್ ಬೇಡ ಲೈಝೋಲ್ ಸರ್ಫೇಸ್ ಕ್ಲೀನರ್ ಒಂದು ಬಾಟಲ್ಲು ಎವರೆಸ್ಟ್ ಹಿಂಗ್ ಐವತ್ತು ಗ್ರಾಮಿನದ ಜಿ ಆರ್ ಬಿ ತುಪ್ಪ ಐನೂರು ಗ್ರಾಮಿನ ಬಾಟಲ್ ಬೇಡ ಇದಿಷ್ಟು ಬೇಡ ಸರ್ ಈ ಪ್ರಾಡಕ್ಟ್ಸ್ಗಳು ಬೇಡ ಹಾಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಬೇಕು ಅಂತ ಒಂದು ಕನ್ಫರ್ಮ್ ಆಗಿ ಹೇಳಿಬಿಡ್ತೀನಿ ಯಾವುದೆಲ್ಲ ಅಂದರೆ ಟಾಟಾ ಉಪ್ಪು ಒಂದು ಕೆ ಜಿ ರಾಯಲ್ ಬ್ರ್ಯಾಂಡಿನ ಹೆಸರು ಬೇಳೆ ಐನೂರು ಗ್ರಾಮ್ ತೆಂಗಿನ ಎಣ್ಣೆ ಒಂದು ಲೀಟರ್ ಎಮ್ ಟಿ ಆರ್ ಅವರ ಸಾಂಬಾರ್ ಪುಡಿ ಐನೂರು ಗ್ರಾಮ್ ಇಡ್ಲಿ ರವೆ ಒಂದು ಕೆ ಜಿ ಜೀರಿಗೆ ಇನ್ನೂರು ಗ್ರಾಮ್ಸ್ ಆಲೂಗಡ್ಡೆ ಎರಡು ಕೆ ಜಿ ಬೇಕಿತ್ತು ಹಾಗೆಯೇ ಟೊಮೇಟೋ ಒಂದು ಕೆ ಜಿ ಕಿಸಾನ್ರವರ ಐನೂರು ಗ್ರಾಮ್ಸ್ನ ಜಾಮ್ದ ಬಾಟಲ್ಲು ಹಾಗೆ ಪಾಲಕ್ ಸೊಪ್ಪು ಒಂದು ಕಟ್ಟು ಬೇಕಿತ್ತು ನಿಂಬೆ ಹಣ್ಣು ಒಂದು ಹತ್ತು ಹಾಗೆಯೇ ಶುಂಠಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಮೇಲೆ ಏರ್ ಅವರ ರೂಮ್ ಫ್ರೆಶ್ನರ್ ಗೋಡ್ರೆಜಿದಲ್ಲ ಸರ್ ಅದು ಏರ್ ಏರ್ ಪೋಕೆಟ್ಸ್ ಅದೊಂದು ಟೆನ್ ಪ್ಯಾಕೆಟ್ಸ್ ಬೇಕಿತ್ತು ಹಾಗೆ ಒಂದು ಎರಡು ಕೆ ಜಿ ಸೋನಾಮಸೂರಿ ಅಕ್ಕಿ ಹಾಗೆ ಪ್ರಿಯಾ ಬ್ರ್ಯಾಂಡಿನದು ಗೊಂಗುರ ಪಿಕಲ್ ಇದೆ ಅಲ್ಲ ಸರ್ ಅದು ಬಾಟಲಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ದೇನೋ ಬರುತ್ತೆ ಅಲ್ವ ಅದು ಬೇಕಿತ್ತು ನನಗೆ ಯಾ ಇದಿಷ್ಟು ಪ್ರಾಡಕ್ಟ್ಸ್ಗಳು ನನಗೆ ಕನ್ಫರ್ಮಾಗಿ ಬೇಕಿತ್ತು ಮೇಲೆ ಹೇಳಿದಂಥ ನಾನು ಐದು ಪ್ರಾಡಕ್ಟ್ಸ್ಗಳು ಬೇಡ ಅದನ್ನು ನಾನು ತೆಗಿಬೇಕಿತ್ತು ಈ ಕಾರ್ಟಿಂದ ಹಾಂ ಹೌದು ಸರ್ ಹೌದು ಹೌದು ನಾಳೆ ಬರೋದ್ರಲ್ಲಿ ಈ ಬೇರೆ ಉಳಿದಂತಹ ಹದಿನೈದು ಪ್ರಾಡಕ್ಟ್ಸ್ಗಳು ಬಂದರೆ ಸಾಕು ಸರ್ ಹಾಂ ಹೌದು ನಾಳೆ ಸಾಯಂಕಾಲದಷ್ಟ್ರೊಳಗೆ ಎಲ್ಲ ಸಿಗುತ್ತೆ ಅಲ್ವಾ ಸರ್ ಓ ಹೌದಾ ತುಂಬ ಥ್ಯಾಂಕ್ ಯೂ ಸರ್ ಥ್ಯಾಂಕ್ ಯೂ ಥ್ಯಾಂಕ್ಸ್ ಎ ಲಾಟ್